ನಮ್ಮನೆ ಮುಂದೆ ಗಿಡಗಳನ್ನ ಹಚ್ಚಿದಾಗ ತುಂಬ ಖುಷಿ ಅನುಸ್ತು ಆದ್ರೆ ತುಂಬ ಖುಷಿ ಅನುಸ್ತು ಮನಿಗೆ ಬರೋವ್ರೆಲ್ಲ ನಿಮ್ಮನೆ ಮುಂದೆ ಗಿಡ ಭಾಳ ಚಂದ ಕಾಣಕತ್ತವು ಹೂ ಛಂದ ಬಿಟ್ಟೈತಿ ಅಂತ ಎಲ್ಲರೂ ಹೇಳುವಾಗ ಭಾಳ ಅಂದ್ರೆ ಭಾಳ ಖುಷಿ ಆಗ್ತವ ತಡಿ ಎಲ್ಲರು ಕ ಹೂ ಗಿಡ ಚಂದ ಕಾಣಕತ್ತಾವ ಅನ್ನೋ ಸಂಬಂಧ ಮನೆ ಹಿಂದೆ ಸೊಲ್ಪ ಜಾಗಿತ್ತು ಆಚೆ ಹಿತ್ಲೊಳ್ಗ ಜಾಗಿದ್ದಾಗ ಇನ್ನೊಂದಿಷ್ಟು ಗಿಡ ತಗೊಂಡು ಬಂದು ಗಿಡ ಹಚ್ಚಿದಿ ಮಲ್ಲಿಗಿ ಹೂವ ಶಾವಂತ್ಗಿ ಕಾಕಡ ದಾಸ್ವಾಳ ಹೂವ ಗೋರಂಟಿ ಹೂವ ಚಂಡು ಹೂವ ನೂರಾರು ಥರದ ಹೂವ ತಗೊಂಬಂದು ಹಚ್ಚಿದಿ ಹಚ್ಚಿದಾಗ ಅದಕ್ಕೆ ಗೊಬ್ಬರ ನೀರು ಪ್ರತಿ ದಿನ ಹಾಕೊತಾ ಇ ಅದು ಮುಂದೆ ಬೆಳಿತಾ ಬೆಳಿತಾ ಚಿಗೋಂತ ಒಂದಿಷ್ಟು ಹೂ ಬಿಡ್ತು ಹೂ ಬಿಟ್ಟಾಗ ಪಸ್ಟಿಗೆ ಸೊಲ್ಪ್ ಸ್ವಲ್ಪ ಬಿಟ್ಟಾಗ ಅನ್ ಹರ್ಕೋಂಬಂದು ಹೂ ಕಟ್ಟಿ ಒಂದಿಷ್ಟು ಹೂ ಕಟ್ಟಿ ಪ್ಯಾಟಿಗೆ ಮಾರಾಕ್ಬಿಟ್ಟು ಪಸ್ಟಿಗೆ ಎರಡು ನೂರು ರೂಪಾಯಿ ಬಂತು ಅದಾ ಎರಡು ನೂರು ರೂಪಾಯಿ ಬಂದಿದ್ದು ಒಂದು ಸೊಲ್ಪ ಮನಿಗೇನಾರ ಕಾಯಿ ಪಲ್ಯಕ್ಕೆ ಸೊಲ್ಪ ಸಹಾಯಾತು ಹಾಂಗೆ ಡೈಲಿ ದಿನ ಇನ್ನೂ ಬಿಡುತ ಹೂ ಬಿಡುತ್ತಾ ತಡೀಂತ ದಿನ ನೀರು ಹಾಕೊಂತಾ ಬೆಳಗ್ಗೆ ಒಂದು ಟ್ರೈಮ್ ಜಲ್ದಿ ಬೆಳಗ್ಗೆದ್ದು ನೀರು ಹಾಕ್ತಿದ್ದೆ ಬೆಳಗ್ಗೆ ಮತ್ತೆ ಸಾ ಮಧ್ಯಾಹ್ನ ಒಂದು ಕಾ ಎರಡು ಗಂಟೆ ಮೂರು ಗಂಟೆ ಸುಮಾರು ಮತ್ತೆ ಒಂದು ಸೊಲ್ಪ ನೀರು ಹಾಕ್ತಿದಿ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೊಮ್ಮೆ ನೀರು ಹಾಕೊತಾ ಹಂಗೆ ಬೆಳಿತಾ ಬೆಳಿತಾ ಬೆಳಿತಾ ದೊಡ್ಡ ಗಿಡ ಒಂದೈದನ್ನ ಗಿಡ ಇದ್ದಿದ್ದು ಹತ್ತು ಗಿಡ ಹತ್ತು ಗಿಡ ಇದ್ದಿದ್ದು ಹಂಗೆ ಹದಿನೈದು ಗಿಡ ಇಪ್ಪತ್ತು ಗಿಡ ಹಂಗೆ ಬೆಳಿತಾ ಬೆಳಿ ಸೊಲ್ಪ ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಗಿಡ ಹಚ್ಕೋತಾ ಹಂಗೆ ಬೆಳಿತಾ ಬೆಳಿತಾ ಗಿಡ ದೊಡ್ಡಗಾದ್ವು ಪಸ್ಟಿಗೆ ಎರಡು ನೂರು ರೂಪಾಯಿ ಇದ್ದಿದ್ದು ಮತ್ತೆ ವಾ ಒಂದು ವಾರಕ್ಕೆ ಮತ್ತೆ ಜಾಸ್ತಿ ಹೂ ಕೊಟ್ಟಿದ್ದಕ್ಕೆ ಮತ್ತೆ ಒಂದು ಮುನ್ನೂರು ರೂಪಾಯಿ ಬಂತು ಐನೂರು ಹಿಂಗೆ ಬೆಳಿತಾ ಬೆಳಿತಾ ಸ್ವಲ್ಪ ಹೂ ಭಾಳಷ್ಟು ಬಿಟ್ಟಾಗ ಅಲ್ಲಿ ಕುತ್ಕೊಂಡು ಗಾ ನೋಡಿದಾಗ ಅಷ್ಟು ಖುಷಿ ಪಡೋದು ಎಷ್ಟು ಚಂದ ಹೂ ಬೆಳಿತಾವಲ್ಲ ಎಷ್ಟು ಅದರ ವಾಸ್ನಿ ಅಲ್ಲಿ ಅದರ ಮ್ಯಾಲ ಕುತ್ಕೊಂಡು ಚಿಟ್ಟೆ ಅದನ್ನ ಹೂವಿನ ರಸ ಹೀರುವಾಗ ಆಗೋ ಖುಷಿ ಸಂತೋಷ ಎಲ್ಲಿ ಸಿಗೊಂಗಿಲ್ಲ ಅನ್ನೋದು ಆಸೆ ಭಾಳ ಅಂದ್ರೆ ಭಾಳ ಮತ್ತೆ ಗಾರ್ಡನೊಳಗೆ ಭಾಳ ನೂರಾರು ಥರದ ಹೂವು ಹಿತ್ತಲ್ದೊಳಗೆ ನೂರಾರು ಥರದ ಮತ್ತೆ ಅದು ಸಾಲ್ದಂತಂದು ಹೊಲ್ದಾಗ ಒಂದು ಸೊಲ್ಪ ಜಾಗಿದಲ್ಲಿ ಚಂಡು ಹೂ ಬೆಳೆಸಿ ಅದಕ್ಕೆ ನೀರು ಗೊಬ್ಬರ ಎಲ್ಲ ಹಾಕಿ ಅದುನು ಸ್ವಲ್ಪ ಸ್ವಲ್ಪ ದೊ ದೊಡ್ಡ ದೊಡ್ಡದು ಬರು ಬರ್ತಾ ದೊಡ್ಡ ದೊಡ್ಡವು ಎಲ್ಲ ಅದಾಗೆಲ್ಲ ಮತ್ತೊಂದು ಸ್ವಲ್ಪ ಪ್ಯಾಟಿಗೆ ಹೋಗಿ ಮಾರಕ್ಕೆ ಹೋದ್ರಂದ್ರೆ ಫಸ್ಟಿಗೆ ಐನೂರು ಬಂತು ಆಮೇಲೆ ಬೆಳ್ತಾ ಬೆಳ್ತಾ ಬೆಳ್ತಾ ಜಾಸ್ತಿ ಬರ್ತವು ಅಂತಂದು ಆಗ ಚಂಡು ಹೂವಿಂದು ಗಿಡಗಳು ಹೊಲ್ದಾಗ ನೆಟ್ಟಿದ್ವಿ ಹಿತ್ತೊಲ್ದೊಳಗೆ ಮಲ್ಲಿಗೆ ಹೂವು ದಾಸ್ವಾಳ ಹೂವ ಸಾವಂತ್ಗಿ ಕಾಕಡ ಸೂಜಿ ಮಲ್ಗಿ ಹಿಂಗೆ ನೂರಾರು ಥರದ ಹೂವು ಎಲ್ಲಿ ಛಂದ ಕಾಣ್ತವೋ ಆ ಹೂವಿನ ಗಿಡ ತಗೊಂಬಂದು ಹಿತ್ಲ್ದೊಳಗ ಹಚ್ಚಿ ಬೆಳ್ಸ್ಕೊತಾ ಹೋಗ್ತಿದ್ವಿ ಒಂದು ಸ್ವಲ್ಪ ಮನೆಗೇನು ಹೆಲ್ಪ್ ಆಕಿತ್ತು ನಮಗೂ ಖರ್ಚಿಗೆ ಸ್ವಲ್ಪ ತೊಂದರೆಯಿದ್ದಾಗ ಅದಕ್ಕೆ ಇದಕ್ಕೆ ನೂರಾರು ಕೆಲ್ಸಕ್ಕೆ ಸೊಲ್ಪ ಸಹಾಯಾಕಿತ್ತು ಹೂವಿಂದ ಹತ್ರ ಏನೋ ಒಂದು ನಮ್ಮನೆ ಪ್ರೋಬ್ಲಮ್ ನೀಗ್ತೈತಲ್ಲ ಮನಿಗಿರ್ತಿವಲ್ಲ ಸುಮ್ನೆ ಹೊರಗೆ ಕೆಲ್ಸಕ್ಕೆ ಹೋದರೆ ಇದಾಗತ್ತೆ ಮನ್ಯಾಗ ಅದೇ ಕೆಲಸನ ನೀರು ಹಾಕೋದು ಗೊಬ್ಬರ ಹಾಕೋದು ಅದರ ಒಳಗಿದ್ದ ಕಸ ಕೀಳೋದು ಹಿಂಗೆ ನೂರಾರು ಥರ್ದ ಹೂವಿನೊಳಗೆ ಬೆಳ್ಸ್ಕೋತಾ ಹೋಗಾದ್ರು ಬೆ ಇದು ಹಾಕೋತಾ ಹೋದ್ರೆ ಅದ್ರ ಪ್ರೀತಿ ಸಿಗೋದು ಭಾಳ ಖುಷಿ ಕೊಡ್ತೈತಿ ಅದ್ರೊಳ್ಗೆ ಚಿಟ್ಟೆ ಕುತ್ಕೊಂಡು ಹಾರಾಡೋದು ಅದರದ್ದು ಬಿ ರಸ ಹೀರೋದು ಇನ್ನು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ಹೂವಿನ ಒಳ್ಗೆ ಒಮ್ಮೆ ಲಾಭನು ಆಗ್ತಿರ್ತೈತಿ ಒಮ್ಮೆ ನಷ್ಟನ ಆಗ್ತಿರ್ತೈತಿ ಹಾಗಂತಂದು ಲಾಭದಾಗ ಖುಷಿ ಪಡೋದು ನಷ್ಟದಾಗ ಅವ್ನ ಗಿಡ ಕಿತ್ತೊಗಿಯೋದು ಮಾಡ್ಬಾರದು ನಮಗೆ ಇನ್ನು ನಾವು ಎಷ್ಟು ಬೆವ್ರು ಸುರಿಸಿ ಅದರನ್ನು ಜೋಪಾನ ಮಾಡ್ತೀವಿ ನಮ್ಗೆ ಅದ್ರ ಥರ ಲಾಭ ಬರ್ತೈತಿ ಇಲ್ಲಪ್ಪ ನಮ್ಮ ಭೂಮಿ ತಾಯಿ ಜೋಡಿ ಎಷ್ಟು ಹೂವಿಂದ ಒಡನಾಟ ಇರ್ತಿತೋ ಅಷ್ಟು ಇದು ಬರ್ತೈತಿ ಹಾಗಂತಂದು ಹೂವು ಭಾಳ ಹೂ ಆದಾಗ ಅಷ್ಟೇ ಇಟ್ಕೊಬೇಕು ಗಿಡ ಸೊಲ್ಪ ಬೆಳ್ದಾಗ ಕಿತ್ತೊಗಿಬೇಕನ್ನೋದು ಭಾವ್ನೆ ಇರ್ಬಾರ್ದು ನಮ್ಗೆ ಹೆಂಗಾದರು ಹೂವಿನ ಗಿಡ ಬೆಳ್ಸ್ಬೇಕನ್ನೋದು ನಮ್ಗೆ ಭಾಳ ಆಶಿ ಇತ್ತ ಅನ್ ಬೆಳೆಸೇವಿ ನೀರು ಹಾಕ್ತೇವಿ ಗೊಬ್ಬರ ಹಾಕ್ತೇವಿ ಎಲ್ಲ ಥರ್ದಾದ್ರು ನಮ್ಮಕ್ಳು ಹೆಂಗೆ ಜೋಪಾನ ಮಾಡ್ತೀವಿ ಹಂಗ ಗಿಡಗಳ್ನ ಜೋಪಾನ ಮಾಡ್ಬೇಕನ್ನೋದು ನನ್ನದು ಅಭಿಪ್ರಾಯ ಇನ್ನೇನು ನಾವೆಷ್ಟು ಕಷ್ಟ ಪಟ್ಟಿರ್ತೀವಿ ಅಷ್ಟು ಫಲ ಸಿಗುತ್ತೆ ಹಾಗಂತಂದು ಕಷ್ಟನು ಕೊಡಂಗಿಲ್ಲ ಸುಖನು ಎಲ್ಲಾ ಥರದ್ದೇ ಅನ್ಭವ್ಸ್ಬೇಕು ಕಷ್ಟವಾಗುತ್ತೋ ನಷ್ಟವಾಗುತ್ತೊ ಎಲ್ಲಾ ಇದ್ದಿದ್ದು ವ್ಯಾಪಾರದ ಮೇಲೆ ಖಾಲಿ ಜಾಗ ಅಲ್ಲಿ ಇಲ್ಲಿ ಬಿದ್ದು ಹಾಳು ಮಾಡೋ ಬ ಆ ಬೀಡಿಂಗ್ ಈ ಬೀಡಿಂಗ್ ಕಟ್ಟೊ ಬದ್ಲು ಆದ ಹೂವಿನ ಗಿಡ ಸಣ್ಣ ಸಣ್ಣ ಸಸ್ಯ ಅವ್ನೆಲ್ಲ ಬೆಳ್ಸ್ಕೊತಾ ಹೋದ್ರ್ ನಮ್ಮ ಜಗತ್ತು ಎಟ್ ಹಚ್ಚ ಹಸ್ರು ಅನಿಸ್ಕೊತಾ ಪರಿಸರನ ಉಳಿಸ್ದಂಗೆ ಆಗುತ್ತೆ ನಮಗೂ ಮನೆಗೂ ಹೆಲ್ಪ್ ಆದಂಗಾಗುತ್ತೆ ಹೀಗೆ ನಮ್ಮ ಜೀವನಾನು ಸುಗಮವಾಗಿ ಹೋಗುತ್ತೆ ನಾವು ಗಿಡ ಬೆಳ್ಸೋದ್ರಿಂದ ನಮಗುವ ಅದ್ರ ಗಿಡದ ಬಳಲ್ಲಿದ್ರೆ ಅವ ಆಗೋ ಪೌಷ್ಠಿಕ ಆಹಾರ ಸ ಎಲ್ಲ ನಮಗೂ ಉಪಯೋಗ ಆಗುತ್ತೆ ಒಂದು ಲಿ ಲೀತಿಲಿ ಹೂವಿನಲ್ಲಿದ್ದ ಅನ್ಕೂಲೈತಿ ನಮಗೆ ಬಡುವರು ಜನಗಳಿಗೆ ಹೂ ಕಟ್ಟೆ ಅದ್ರನ್ನ ಮಾರ್ಕೋತಾ ಬಂದು ಅದ್ರಲ್ಲಿ ಬರೋ ರೊಕ್ಕಲ್ಲಿತ್ರ ಚೂರೋ ಪಾರೋ ಕೂಡ್ಸಿ ಮಕ್ಕಳ ಮದ್ವೆ ಮಾಡ್ಬೋದು ನಮ್ಮ ಹೊಟ್ಟೆ ಪಾಡು ಮನೆ ಪರಿಸ್ಥಿತಿದು ಮನೆ ಪರಿಸ್ಥಿತಿಗೆ ಹಾಕ್ಬೋದು ನಾನಾ ರೀತಿ ನಮ್ಮ ಮನೆ ಒಳಗೆ ಕಷ್ಟ ಇತ್ತು ಅದಕ್ಕೆ ಅನುಕೂಲ ಮಾಡ್ಕೊಬೋದು ನಾವು ದುಡಿದ್ರ ರೊಕ್ಕ ಬರ್ತಾವ ಇದೇ ಗಿಡಗಳಿಗೆ ಒಂದು ಸೊಲ್ಪ ನೀರು ಗೊಬ್ಬರ ಹಾಕೊತಾ ನಮಗಿನ್ನು ಅನ್ಕೂಲಾಗುತ್ತೆ ಅವು ಮಗ್ಗಿಯಾದಾಗ ಒಂಥರ ಖುಷಿ ಪಡ್ತೀವಿ ಅರಳಿದಾಗ ಒಂಥರ ಖುಷಿ ಪಡ್ತೀವಿ ಇನ್ನು ಹಚ್ಚಿದಾಗ ಒಂದು ಸೊಲ್ಪ ಇದು ಅನಿಸ್ತತಿ ಬರುವತ್ ಹೆಂಗೆ ಚಿಕ್ಕ ಚಿಕ್ದ ಮಗ್ಗಿ ಬಿಡುತ್ತ ಆಮೇಲೆ ಅರಳ್ತಾ ಅರಳ್ದಾಗ ಅಂದ್ರದು ಅದ್ರಷ್ಟು ಖುಷಿ ಎಲ್ಲಿ ಸಿಗಂಗಿಲ್ಲ ಅಷ್ಟು ಅದ್ರ ವಾಸ್ನೆ ಚೇ ಎಲ್ಲಾ ಮಲ್ಗೆ ಹೂವಿನ ವಾಸ್ನಿ ತಗೊಂಡ್ರೆ ಅಷ್ಟು ಘಮ್ಮನ್ನೊ ವಾಸ್ನೆ ಬರುತ್ತೆ ಎಲ್ಲ ಖುಷಿ ಕೊಡ್ತವು ಅರಳಿದಾಗ ಖುಷಿ ಕೊಡೊಂಥದ್ದು ನಮ್ಗೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಖುಷಿ ಆಗುತ್ತೆ ಮತ್ತು ಹಾಗೆ ಓ ಓ ತೋಟಕ್ಕೆ ಹೋದ್ರೆ ತೋಟ್ದೊಳಗೆ ಎಲ್ಲ ಥರದ್ದು ಹೂವಿನ ಗಿಡ ಹಚ್ಚಿರ್ತಾರೆ ಅಲ್ಲಿ ಮತ್ತು ಟಗ್ ಕಸ ಇದ್ರ ಹೂವಿನ ಗಿಡದೊಳ್ಗ ಕಸ ಕೀಳಬೇಕು ಮತ್ತೆ ನೀರು ಹಾಕೋದು ಹೊಲ್ಸಿದ ಅಂಬಿನ ತೆಗ್ದು ಒಗುದು ನೀರು ಹಾಕಿ ಗೊಬ್ಬರ ಹಾಕಿ ಮತ್ತೆ ಅದ್ನವ ಸ್ವಚ್ಛತೆ ಇಟ್ಕೊಂಡ್ ಚಂದ ನಮ್ಗೆ ಹೂ ಕೊಡ್ತಾವು ಅದ್ರ ಬರವ ಚೂ ಒಂದು ಇಷ್ಟ ಬರಲಿ ಅದು ನಾವೆಷ್ಟು ಕಷ್ಟ ಪಟ್ಟು ಗಿಡ ಬೆಳ್ಸಿರ್ತೀವಿ ಅಷ್ಟು ಫಲ ಕೊಡ್ತೈತಿ ಅಂತಂದು ಚೂರು ಪಾರು ಕೊಡ್ತಿರ್ತಾವು ಹಾಗಂತಂದು ಮಾಡ್ಕೋತಾ ಹೋಗೋದು ಇನ್ನ ಗಾರ್ಡನ್ಗ್ಯಾಗಂತ ಆ ಹೂವಿನ ಗಿಡ ಆ ಕಲರ್ ಕಲರ್ ಹೂ ನೋಡ್ಬಿಟ್ರೆ ಒಂದು ಅಷ್ಟು ಖುಷಿಯಾಕತ್ತಿ ಗಾರ್ಡನ್ ಒಳಗೆ ಮತ್ತು ಹಿತ್ತಲ್ದೊಳಗಂತ್ರು ನಮ್ಗೆ ಬೇಕಾದ ಗಿಡಗಳು ಹಚ್ಕೊಬೋದು ಆಗಿ ಬೇಕಾದ ರೀತಿಲಿ ಹಚ್ಕೊಂಡು ಬೆಳೆಸ್ಕೊಂಥದ್ದು ಬಾಗ್ಲು ಮುಂದೆ ಒಂದು ಐದಾರು ಥರದ್ ಹಸಿರು ಕೇದಿ ಹೂವಿನ ಬವಿ ಇಟ್ಟು ಹಚ್ಚಿದ್ರೆ ಅವು ಎಷ್ಟು ಚಂದ ಹೂ ಕೊಟ್ಟಾಗ ಅಷ್ಟು ಖುಷಿ ಇತ್ತು ಎಲ್ಲರು ಮನಿಗೆ ಬಂದ್ರೆ ಐ ನಿಮ್ಗೆ ಬಾಗ್ಲು ಮುಂದೆ ಗಿಡ ಛಂದ ಅದವು ಹೂ ಚಂದಾಗೈತಿ ಅಂತಾರಲ್ಲ ಅದು ಇನ್ನೂ ಖುಷಿ ಕೊಡ್ತೈತಿ ಮತ್ತು ಹಿತ್ತಲ್ದೊಳಗೆ ಬಂದ್ರೆ ಈ ಹಿತ್ತಲ್ದೊಳಗೆ ಎಷ್ಟು ಹೂ ಹಚ್ಚೀರ ಎಷ್ಟು ಬಂತು ರೊಕ್ಕ ಏನಿಲ್ಲಂತ ಕೇಳ್ತಾರಲ್ಲ ಅವಾಗಿನ್ನು ಖುಷಿ ಕೊಡ್ತೈತಿ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ ಮತ್ತು ಹೊಲದಾಗ ಹೊಲದಾಗು ಹಚ್ಚಿರ್ತಾರೆ ಮತ್ತು ನೀ ತೋಟದೊಳ್ಗಂತ್ರು ಹಚ್ಚಿ ಹಚ್ಚಿರ್ತಾರೆ ತೋಟ್ದೊಳ್ಗಂತ್ರು ನೀರಿಂದು ಸೌಕರ್ಯ ಇರ್ತೈತೆಲ್ಲ ಹಚ್ಚಿ ಹಚ್ಚಿರ್ತ ಹೊಲ್ದಾಗ ಅಷ್ಟು ನೀರಿಂದು ಸೌಕರ್ಯ ಕಮ್ ಇರ್ತೈತೆ ಭಾಳಂದ್ರೆ ಚಂಡು ಹೂವನ್ನ ಉಪ್ಯೋಗಿಸ್ತೀವಲ್ಲ ಚಂಡು ಹೂ ಹಚ್ಚಿದ ಅದನ್ನ ಹೂ ಬಿಟ್ಟಾಗ ಅಷ್ಟು ಪಾ ಹೋಗಿ ಪಾತರಗಿತ್ತಿ ಕುಂದಿರ್ತೈತಿ ಚಿಟ್ಟೆ ಕುಂದಿರ್ತಾವು ಅದ್ರ ಬಿಡೊವಲ್ಲ ದುಂಬಿ ರಸಾಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಾ ಅದು ಹೀರೋದು ನೋಡಿದ್ರೆ ಪಾ ಚಿಟ್ಟೆದು ಹಾರಾಡ್ತಿರುವಾಗ ಮನ್ಶ್ಯಾಗ ಅಷ್ಟು ನೋಡಿದ್ರೆ ಅಷ್ಟು ಖುಷಿ ಕೊಡ್ತೈತಿ ಏನೋ ಡೈಲಿ ದೇವ್ರು ಪೂಜ್ಯಾಕ್ಕ ಬಾಗಿಲ್ಗೆ ಹಬ್ಬ ಹರಿದಿನ ಇದ್ದಾಗ ಮನೆ ತುಂಬ ಹಾಕೋಕ್ಕ ದೇವ್ರು ಫೋಟೋಕೆ ಗುಡಿಗೆ ನಮ್ಮ ತಲಿಗೆ ಹಾಕೊಳಕ್ಕೆ ಭಾಳ ಇಟ್ಕು ವಾಸ್ನಿದ್ದಂದ್ರ ಭಾಳ ಎಷ್ಟು ಮನ್ಸಿಗೆ ಸಮಾಧಾನ ಆಕತ್ತಿ ಆಗ ಡೈಲಿ ದೇವ್ರ್ಗ ಹೂವೆರ್ಸೋದಾಗಲಿ ಗುಡಿಗೆ ತಗೊಂಡೋಗಿ ದೇವ್ರ್ಗೆ ಹೂವೆರ್ಸೋದು ಮನೆ ಬಾಗಿಲ್ಗೆ ಹೂ ಹಾಕೋದು ಹಬ್ಬ ಹರಿದಿನ ಇದ್ದಂದ್ರೆ ಮನೆ ತುಂಬ ಹೂ ಹಾಕೋದು ಎಲ್ಲರು ನಾವು ಹಾಕೊಳ್ಳೋದು ಮತ್ತೆ ನಮ್ಮ ಮನಿ ಬಾಜು ಇದ್ದವ್ರ್ಗೆ ಅವ್ರ್ಗೆ ಒಂದಿಷ್ಟು ಕೊಡೋದು ಮತ್ತೆ ಒಂದು ಹಂಗೆ ಬಾಜು ಇದ್ದವ್ರ್ಗೆ ಅವ್ರ್ಗಷ್ಟು ನಮ್ಗಷ್ಟು ಕೊಟ್ಕೊತಾ ಹೂವಿಂದ ಹೂವಿಂದ ಹತ್ರ ಭಾಳ ಖುಷಿ ಕೊಡ್ತೈತಿ ಹೂವಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯ ಹೂವ ತುಂಬ ಅರಳಿದಾಗಂತ್ರು ಅಷ್ಟು ಖುಷಿ ಆಕಾತಿ ಅದ್ರ ಬಗ್ಗೆ ಹೇಳ್ಕೊತಾ ಹೋದರೆ ಇನ್ನೂ ಒಂದು ಎರಡು ಮೂರು ತಾಸಾದರು ಕಮ್ಮಿಯಾಗಂಗಿಲ್ಲ ಎರಡು ಮೂರು ಗಂಟೆ ಎರಡು ಮೂರು ದಿನ ಆದರು ಹೂವಂದ್ರೆ ಭಾಳ ಭಾಳಂದ್ರೆ ಭಾಳ ಖುಷಿಯಾಗತ್ತೆ ನಂಗೆ ಹೂವಿನ್ಲಿತ್ರ ನಮ್ಗೆ ಅನ್ಕೂಲನು ಐತಿ ಎಷ್ಟು ಕು ಸಂತೋಷನು ಐತಿ ಲಾಭನು ಐತಿ ಸುಖನು ಐತಿ ಎಲ್ಲ ಅನ್ಕೂಲಾಗುತ್ತೆ ಭಾಳ ಅಂದ್ರೆ ಭಾಳ ಕುಷಿಯಾಗುತ್ತೆ ಹೂ ಅಂದ್ರೆ ಭಾಳ ಮನ್ಸಿಗೆ ಸಮಾಧಾನ ನೆಮ್ಮದಿ ಕೊಡೋ ಎಲ್ಲ ಟೆನ್ಷನ್ ಮರ್ತು ಹೂವಿನ ಗಿಡದು ಮುಂದೆ ಕುಂತ್ರಂದ್ರೆ ಅಷ್ಟು ಬೇಜಾರು ಸಂಕಟ ಎಲ್ಲ ಮರ್ತು ಹಾಯಾಗಿ ನಿಮ್ದಿಲ್ಲಿದ್ರೆ ಇರ್ಬೋದು ಹೂವಿನ ಮುಂದೆ ಎಲ್ಲ ಚಿಂತೆ ದುಃಖ ಸುಖ ಎಲ್ಲ ಮರ್ತು ಅರಾಮಾಗಿ ಸುಖದಿಂದ ನೆಮ್ಮದಿ ಮನ್ಸಿಗೆ ಸಮ್